ಮಗನೂ ಬೇರೆ ಜಾತಿದು ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ಇದ್ದಾನೆ ಆದರೆ ಅವರು ಹೇಳ್ತಾರೆ ಆದರೆ ನನಗೆ ಹಿಂದೂ ಧರ್ಮದ ಪ್ರಕಾರ ಮಾಡಬೇಕಂತ ತುಂಬಾ ಆಸೆ ಹಾಗೆ ಹಿಂದೂ ಧರ್ಮದ ಎಲ್ಲ ವಿಧಿ ವಿಧಾನ ಉಂಟು ಹಾಂ ಹೇಳಿ

ಅದೆಲ್ಲ ಮನೆಯಲ್ಲೇ ಮಾಡೋದಾ ಅದೆಲ್ಲ ಮನೆಯಲ್ಲೇ ಮಾಡೋದಾ ಅಲ್ಲ ಹಾಲಲ್ಲಿ ಮಾಡೋದಾ ಹೌದಾ ಊರಿನವರೆಲ್ಲ ಕರೀಲಿಕ್ಕೆ ಉಂಟಾ ಹೌದು ಮತ್ತೆ ಹೌದಾ ಅದು ಖಾಲಿ ಅರಿಶಿನ ಹಾಕುದಾ ಅದಕ್ಕೆ ಏನಾದರು ಹಾಕಲಿಕ್ಕೆ ಉಂಟಾ ಸ್ನಾನ ಮಾಡ್ಲಿಕ್ಕೆ ಹೌದೌದು ಮತ್ತು ಇದು ತೆಂಗಿನ ಹಾಲೆಲ್ಲ ಹಾಕ್ತಾರ ಅದಕ್ಕೆ

ಹೌದೌದು ಹೌದು ಮತ್ತೆ

ಹೌದೌದು

ಹಾಂ ಧಾರೆ ಎರೆಯುದೆಲ್ಲ ಉಂಟಲ್ಲಾ ಅದರಲ್ಲಿ

ಅದಕ್ಕೆ ಹಾಕ್ಲಿಕ್ಕಾ ಹೌದು ಹೌದು ಸಪ್ತಪದಿ ತುಳಿಲಿಕ್ಕೆ ಉಂಟಾ

ಹೌದಾ ತಾಳಿ ಕಟ್ಟೋದು ಆಮೇಲೆ ಹಿರಿಯರದೆಲ್ಲ ಆಶೀರ್ವಾದ ತಗೊಂಡು ಅದು ಶಾಸ್ತ್ರ ಉಂಟಲ್ಲಾ

ಹಾಂ ಹಿಂದೂ ಅಲ್ಲಿ ಒಳ್ಳೆಯ ತುಂಬಾ ವಿಧಿ ವಿಧಾನದಲ್ಲಿ ಉಂಟು ಎಲ್ಲ ಶಾಸ್ತ್ರ ಒಳ್ಳೆಯ ಹಾಗೆಯೇ ಮಾಡುವ ಹಾಗಾದ್ರೆ ಆಯಿತು ಓಕೆ